ಮಾನಸಿಕ ಆರೋಗ್ಯ ಮತ್ತು ಸದೃಢತೆಯ ಬಗ್ಗೆ ಹೇಳುವುದಿದ್ರೆ ನಾವು ಬಾಲ್ಯ ಜೀವನದಲ್ಲಿ ಶಾಲೆಗೆ ಹೋಗುವಾಗ ಈ ಸ್ಪೋರ್ಟ್ಸ್ನಲ್ಲೆಲ್ಲ ರನ್ನಿಂಗ್ ಮಾಡ್ತಾ ಇದ್ದೆವು ಇವಾಗ ಆ ರನ್ನಿಂಗ್ ಈ ಈ ಏಜಿನಲ್ಲಿ ಆ ರನ್ನಿಂಗ್ ನಾವು ಮಾಡಲಿಕ್ಕೆ ಹೋಗುವುದಿಲ್ಲ ವಾಕಿಂಗ್ ಮಾಡ್ತೇವೆ ಈ ರನ್ನಿಂಗ್ ಮಾಡಿದಾಗ ತುಂಬ ಆರಾಮದಾಯಕವಾಗಿ ಮೈಯ್ಯ ಬೆವರೆಲ್ಲ ಇಳಿದೋದ ನಂತರ ತುಂಬ ಒಂದು ಆರಾಮದಾಯಕವಾಗಿ ಯಾವುದೇ ಒಂದು ಟೆನ್ಷನ್ ಇಲ್ಲದ ಥರ ಒಂದು ಒಳ್ಳೆಯ ರೀತಿ ನಮಗೆ ಮನಸ್ಸಿಗೆ ಉಲ್ಲಾಸದಾಯಕವಾಗ್ತಾ ಇತ್ತು ಇವಾಗ ಸಣ್ಣ ಪ್ರಮಾಣದಲ್ಲಿ ವಾಕಿಂಗೆಲ್ಲ ಮಾಡ್ತಾ ಇದ್ದೇವೆ ಈ ವಾಕಿಂಗಿಗೂ ರನ್ನಿಂಗುಗೂ ತುಂಬ ವ್ಯತ್ಯಾಸಗಳು ಇರ್ತದೆ ಈಗ ಇವಾಗ ರನ್ನಿಂಗ್ ವಾಕಿಂಗ್ ಮಾಡಿದರೂ ಕೂಡ ನಮಗೆ ಎಲ್ಲ ಎಲ್ಲ ಒಂದು ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ಅದು ಉತ್ತಮ ಒಂದು ಬೆಳವಣಿಗೆ ಚೈತನ್ಯವನ್ನು ಆರೋಗ್ಯ ದೃಷ್ಟಿಯಿಂದ ಅದು ತೋರಿಸ್ತದೆ ಅಂತ ಹೇಳುತ್ತೇನೆ